ಕೋಲಾರದಲ್ಲಿ ಪ್ರ ಸಾಂಪ್ರದ ಉತ್ಸವಗಳು ಸದಾ ಜರುಗುತ್ತಿರುತ್ತವೆ ಇವುಗಳಲ್ಲಿ ಪ್ರಮುಖವಾದವು ಅಂತರಗಂಗೆ ಜಾತ್ರೆ ವರಲಕ್ಷ್ಮಿ ವ್ರತ ಗಣೇಶ ಉತ್ಸವ ನವರಾತ್ರಿ ಉತ್ಸವ ಇವು ಪ್ರಮುಖವಾದವು ಅಂತರಗಂಗೆ ಜಾತ್ರೆ ಬರುವ ಕಾರ್ತಿಕ ಮಾಸದಲ್ಲಿ ಬರುವ ಮಾಸದಲ್ಲಿ ಕೊನೆಯ ಕಾರ್ತಿಕ ಮಾಸದ ಸೋಮವಾರದಲ್ಲಿ ಅಂತರ ಗಂಗೆಯಲ್ಲಿ ದೀಪೋತ್ಸವ ಆಗುತ್ತದೆ ಇದನ್ನು ತುಂಬ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಸುತ್ತಮುತ್ತಲು ಇರುವ ಊರಿನಿಂದ ಮತ್ತು ಇಲ್ಲಿನ ಇಲ್ಲಿನ ಜನಗಳು ಬಂದು ದೀಪೋತ್ಸವದಲ್ಲಿ ಭಾಗಿಯಾಗುತ್ತಾರೆ ಮತ್ತು ಗಣೇಶೋತ್ಸವ ವರಲಕ್ಷ್ಮಿ ವ್ರತ ಇವುಗಳಲ್ಲಿ ಎಲ್ಲ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಮನೆಗಳಲ್ಲಿ ಜನ ತುಂಬ ಉತ್ಸುಕರಾಗಿ ಆಚರಿಸುತ್ತಾರೆ ನಾನು ಸಾಮಾನ್ಯವಾಗಿ ಬರುವ ಪ್ರತಿಯೊಂದು ಉತ್ಸವಗಳಲ್ಲಿ ಜನಜಾತ್ರೆಗಳಲ್ಲಿ ನನ್ನ ಸಮಯ ಸಂದರ್ಭಗಳನ್ನು ನೋಡಿಕೊಂಡು ದೇವಸ್ಥಾನಗಳಲ್ಲಿ ಹೋಗಿ ದೇವರ ದರ್ಶನಗಳನ್ನು ಸಾಧ್ಯವಾದ ಮಟ್ಟಿಗೆ ಸೇವೆಗಳನ್ನು ಮಾಡುತ್ತೇನೆ